ಸಸ್ಯಗಳನ್ನು ಬೆಳೆಸಲು ನಾವು ಹಲವಾರು ಬಗೆಯ ಮಣ್ಣನ್ನು ಉಪಯೋಗಿಸುತ್ತೇವೆ ಅದರಲ್ಲಿ ನಮ್ಮ ಮನೆಯಲ್ಲಿರೋದು ಕಪ್ಪು ಮಣ್ಣು ಹೊಯ್ಗೆ ಮಿಶ್ರಿತ ಆದರೆ ನಾವು ಬೇರೆ ಕಡೆಯಿಂದ ಕೆಂಪು ಮಣ್ಣು ತಂದು ಹೂವಿನ ಗಿಡ ದಾಸವಾಳ ಗುಲಾಬಿ ಹೀಗೆ ಕ್ರಾಟನ್ ಗಿಡಯೆಲ್ಲ ತುಂಬ ನೆಡ್ತಿವಿ ನಮ್ಮ ತೆಂಗಿನ ಬು ಮರದ ಬುಡಕ್ಕೆ ನಮ್ಮ ಮನೆಯ ದನದ ಗೊಬ್ಬರವನ್ನು ಹಾಕಿ ಅದನ್ನು ಬೆಳೆಸುತ್ತೇವೆ ತೆಂಗಾಗಲಿ ಕಂಗಾಗಲಿ ಯಾವುದಕ್ಕೂ ದನದ ಕೊಟ್ಟಿಗೆಯ ಸಗಣಿಯನ್ನೇ ವರ್ಷಕೊಮ್ಮೆ ಹಾಕಬೇಕು ನಾವು ಗುಲಾಬಿ ಹೂವಿಗೆ ಕ್ರಾಟನ್ ಗಿಡಗಳಿಗೆಲ್ಲಾ ಮೊಟ್ಟೆಯನ್ನು ನಾವು ಸಿಪ್ಪೆ ತೆಗಿತೇವಲ್ಲಾ ಆ ಸಿಪ್ಪೆಯನ್ನು ಹುಡಿಮಾಡಿ ಹಾಕುತ್ತೇವೆ ಮತ್ತು ಚಾ ಚಾ ಕುದಿಸಿದ ಪುಡಿ ಇರ್ತದಲ್ವಾ ಅದನ್ನೊಂದು ಡಬ್ಬಿಗೆ ಹಾಕಿಟ್ಟು ಆ ಪುಡಿ ಕೊಳೆತ ಮೇಲೆ ಅದನ್ನು ಗಿಡಗಳ ಬುಡಕ್ಕೆ ಹಾಕುತ್ತೇವೆ ಮತ್ತು ಯಾವುದಾದರೂ ನಮಗೆ ಹೊಸ್ದು ಗಿಡ ಬೇಕು ಅಂದರೆ ಎಗ್ರಿಕಲ್ಚರಿಂದ ತರ್ತೀವಲ್ವಾ ಅದ ಗಿಡ ತೆಗೆದು ನಡ್ ನೆಡ್ತಿವಿ ಅದರ ಹೊಯ್ ಮಣ್ಣನ್ನು ಇನ್ನೊಂದು ಗಿಡಕ್ಕೂ ಹಾಕುತ್ತೇವೆ ಯಾಕಂದರೆ ಅದು ತುಂಬ ಚೆನ್ನಾಗಿ ಫಲವನ್ನು ಕೊಡುತ್ತವೆ ನಮಗೂ ಕೂಡ ಮನೆಯಲ್ಲಿ ಮಾಡ್ಬೋದು ಮರದ ಮೇಸ್ತ್ರಿಗಳೆಲ್ಲಾ ಮರದ ಪುಡಿ ಎಲ್ಲಾ ಉಳಿಸಿ ಬಿಡ್ತಾರಲ್ವಾ ಮರದ ಕೆಲಸ ಮಾಡುವಾಗ ಆಚಾರಿಗಳು ಆ ಹುಡಿಯನ್ನು ತಂದು ಅದನ್ನು ಕೊಳೆಸಿ ಅದನ್ನು ಗಿಡದ ಬುಡಕ್ಕೆ ಹಾಕಬೇಕು ಆವಾಗ ಅದು ತುಂಬ ಚೆನ್ನಾಗಿ ಗೊಬ್ಬರದ ರೂಪದಲ್ಲಿ ಗಿಡಗಳಿಗೆ ಸತ್ವವನ್ನು ನೀಡಿ ಆ ಗಿಡವನ್ನು ತುಂಬ ಚೆನ್ನಾಗಿ ಬೆಳೆಸುತ್ತದೆ ನಾವು ಗುಲಾಬಿ ಗುಲಾಬಿ ಗಿಡಕ್ಕೂ ಕೂಡ ಹಾಗೇ ಮಾಡಬೇಕು ಇದು ಎಗ್ಗಿನ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲವನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ಕೊಳೆಸಿ ಅದನ್ನು ಚಿಕ್ಕ ಚಿಕ್ಕ ಸಸಿಗಳಿಗೆ ಹಾಕಿದರೆ ಅದು ತುಂಬ ಫಲವತ್ತಾಗಿ ಬೆಳೆದು ನಮಗೆ ತುಂಬ ಚೆನ್ನಾಗಿ ಹೂಗಳನ್ನು ಬಿಟ್ಟು ಕೊಡುತ್ತದೆ ಆಮೇಲೆ ನಾವು ಏನೂ ಸಾಧಿಸ್ಲಿಲ್ಲ ಏನೂ ಮಾಡಲಿಲ್ಲ ಅಂತ ಯೋಚಿಸೋ ಹಾಗೇ ಇಲ್ಲ ನಮ್ಮ ಮನೆಯ ಗೊಬ್ಬರವೇ ನಮಗೆ ಸಾವಯವ ಗೊಬ್ಬರ ತುಂಬ ಉಪಯೋಗಕ್ಕೆ ಬರುತ್ತದೆ ಈಗಿನ ಕೆಮಿಕಲ್ಸ್ ಯುಕ್ತ ಗೊಬ್ಬರವನ್ನು ತಂದು ಹಾಕುವುದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು ಇದೆಲ್ಲ ನಮಗೆ ಬೇಕಾ